ಏನು ಸ್ವಾಮಿ ನೀವು ಇಷ್ಟೊಂದು ಸಾಮಾನು ತಗೊಂಡ್ರೂ ನೀವು ಏನು ನನಗೆ ಕಮ್ಮಿನು ಮಾಡ್ತಿಲ್ಲ ರಿಯಾಯಿತಿ ಕೂಪನು ಕೊಡ್ತಿಲ್ಲ ಹಿಂಗೆ ಆದರೆ ಹೇಗೆ ಬೇರೆ ಎಷ್ಟೆ ಕಮ್ಮಿ ತಗೊಂಡರು ಅವ್ರಿಗೆ ಸ್ವಲ್ಪ ಆದ್ರೂ ಬಿಡ್ತೀರ ಆದರೆ ನಾನು ನಿಮ್ಮ ಅಂಗಡಿಯಲ್ಲಿ ಯಾರು ಊಹೆಯೂ ಮಾಡೋಕೆ ಆಗದಿರುವಷ್ಟು ದೊಡ್ಡ ರೀತಿಲಿ ನಾನು ಪರ್ಚೇಸ್ ಮಾಡ್ತಾಯಿದ್ದೀನಿ ಮುಂದೇಯೂ ಮಾಡ್ತೀನಿ ಹಾಗಾಗಿ ನೀವು ನನಗೆ ರಿಯಾಯಿತಿನ ಕೊಡಬೇಕು ನೀವು ರಿಯಾಯಿತಿ ಕೊಟ್ಟರೆ ತಾನೆ ನನಗೂ ಲಾಭ ಆಗೋದು ನಿಮಗೂ ಲಾಭ ಆಗೋದು ಮತ್ತೆ ಇನ್ನೊಂದ್ಸರ್ತಿ ಬಂದು ಇಲ್ಲಿ ವ್ಯವಹಾರ ಮಾಡೋಕಾದ್ರೂ ನನಗೂ ಖುಷಿ ಆಗೋದು ನೀವು ಯಾರೇ ಏನು ಮಾಡ್ತೀರೋ ಗೊತ್ತಿಲ್ಲ ಆದರೆ ನಾನು ತಗೊಂಡಾಗ ಮಾತ್ರ ನನಗೆ ರಿಯಾಯಿತಿ ಬೇಕೆ ಬೇಕು ಅದಕ್ಕಿಂತ ಹೆಚ್ಚಾಗಿ ಕೊಡೊ ವಸ್ತುಗಳು ತುಂಬ ಚೆನ್ನಾಗಿರ್ತವೆ ಅದರಲ್ಲಿ ಯಾವ ಮಾತು ಇರಲ್ಲ ಅದರ ನನಗೆಗೆ ರಿಯಾಯಿತಿ ಬೇಕು ನೋಡಿ ಗಿರಾಕಿಗಳು ಬೇಕೆ ಬೇಕು ಯೋಚನೆ ಮಾಡಿ ನನಗೆ ಒಳ್ಳೆಯ ಒಂದು ರಿಯಾಯಿತಿಯನ್ನು ಕೊಡಿ